ಹಲೋ ರಾದಮ್ಮ ಮೇಡಮ್ಮವರಾ ಹಾಂ ಮೇಡಮ್ ನಾವು ಶೋಬಾ ಅಂತ ಹೇಳಿ ನೀವು ಗೈಡ್ ಕೊಡೋರಲ್ಲವಾ ಹಾಂ ಹಾಂ ಮೇಡಮ್ ನಾವು ಬೇರೆ ಕಡೆಯವರು ನಮಗೆ ನಿಮ್ಮ ಕೋಲಾರದಲ್ಲಿ ರಾಗಿ ತುಂಬ ಚೆನ್ನಾಗಿ ಬೆಳೀತಾರಂತೆ ಅದ್ರ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್

ನಮಗೆ ಒಂದು ಐವತ್ತು ಕುಂಟಾಲ್ ಬೇಕು ಮೇಡಮ್

ಹಾಂ ಹಾಂ ಆಯಿತು ಮೇಡಮ್ ಮಾಡ್ತೀವಿ

ಹಾಂ ಹಾಗೆ ಕಪ್ಪು ಕಲರಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಮೇಡಮ್ ಕೆಂಪು ರಾಗಿ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಹಸಿಟ್ಟು ಹಾಂ ಹಾಂ ಹೌದು ಮೇಡಮ್ ಹಾಂ ಹಾಂ ಆಯಿತು ಹಾಂ ಸರಿ ಹಾಂ ಸರಿ ಮೇಡಮ್ ಓಂದ್ಸತಿ ಹಂಗೆ ತೊಗೊಂಡು ನಾವು ಮೋಸ ಹೋಗಿದಿರಿ ಅದಕ್ಕೆ ಮೇಡಮ್ ಹ್ಞೂ ಹಾಂ ಹಾಂ ಸರಿ ಮೇಡಮ್ ಕಳಿಸಿ ಹ್ಞೂ ಆಯಿತು ಸರಿ